ನಮ್ಮ ಅದು ಎರಡು ಸಾವಿರದ ಹದಿನಾಲ್ಕರಲ್ಲಿ ನಮ್ಮ ದೇಶಕ್ಕೆ ಹೊಸತಾಗಿ ಆಯ್ಕೆಯಾದ ಪ್ರಧಾನ ಮಂತ್ರಿ ಮೋದಿಯವ್ರು ಬಂದ ನಂತರ ಸ್ವಚ್ಛ ಭಾರತ ಅಭಿಯಾನವನ್ನು ಘೋಷಣೆ ಮಾಡಿದ್ರು ಸ್ವಚ್ಛ ಭಾರತದ ಉದ್ದೇಶ ಏನಪ್ಪ ಅಂದರೆ ಮನುಷ್ಯ ನಮ್ಮ ಸುತ್ತಲೂ ಇರ್ತಕ್ಕಂಥ ಪರಿಸರವನ್ನು ಸ್ವಚ್ಛವಾಗಿ ಇಟ್ಕೊಂಡ್ರೆ ನಮ್ಮ ಆರೋಗ್ಯದ ಮ್ಯಾಲೆ ಯಾವುದೇ ದುಷ್ಪರಿಣಾಮ ಆಗೋದಿಲ್ಲ ಇದನ್ನು ಉದ್ದೇಶಿ ಈ ಈ ಒಂದು ಗುರಿಯನ್ನಿಟ್ಟುಕೊಂಡು ಪ್ರಧಾನ ಮಂತ್ರಿಗಳು ಎರಡು ಸಾವಿರದ ಹದಿನೈದರಲ್ಲಿ ಸ್ವಚ್ಛ ಭಾರತ ಯೋಜನೆಯನ್ನು ಘೋಷಣೆ ಮಾಡಿದರು ಈ ಘೋಷಣೆಯಾದ ನಂತರ ನಮ್ಮ ದೇಶ್ದಲ್ಲಿ ಅನೇಕ ಸುಧಾರಣೆಗಳನ್ನು ನಾವು ಇವತ್ತು ನೋಡಲಿಕ್ಕೆ ಸಾಧ್ಯ ಆಗಿದೆ ನಮ್ಮ ಗ್ರಾಮಾಂತರ ಪ್ರದೇಶ್ದಲ್ಲಿ ಮ ಆಗಲಿ ಅಥವಾ ಸಣ್ಣ ಪಟ್ಟಣ ಅಥವಾ ದೊಡ್ಡ ಊರುಗಳಲ್ಲಿ ಏನು ಮಾಡ್ತಾರೆ ಹೆಣ್ಣುಮಕ್ಳು ಬೈಲ ಕಡೆ ಹೋಗಿ ಆವಾಗಿನ ಒಂದು ಇವು ಪಾಯ್ಕಾನೆ ಇಲ್ಲದಕ್ಕೆ ಅವ್ರೇನು ಮಾಡ್ತಿದ್ದರು ನ್ ಮು ಇದ ವಿಸ ಮಲವಿಸರ್ಜನೆಗಾಗಿ ಅವರು ಸಾಯಂಕಾಲ ರೋಡು ಸೈಡು ಹೋಗ್ತಾ ಇದ್ದರು ರೋಡು ಸೈಡು ಊರ ಹೊರಗೆ ಏನು ರೋಡಿದೆ ರಿ ಇದರಿಂದ ಏನಾಗ್ತಿತ್ತು ಪರಿಸರ ಭಾಳ ಹಾಳಾಗ್ತಾ ಇತ್ತು ಅದಕ್ಕವರು ಏನು ಮಾಡಿದ್ರು ಸ್ವಚ್ಛ ಭಾರತ ಪ್ರತಿಯೊಂದು ಮನೆಗೂ ಒಂದು ಪಾ ಮಹಿಳೆಯರಿಗೆ ಮಹಿಳೆಯರು ಉದ್ದೇಶ ಮಹಿಳೆಯರು ಭಾಳ ತೊಂದರೆಯಿತ್ತು ಆಗಿನ ಸಂದರ್ಭದಲ್ಲಿ ಪ್ರತಿಯೊಂದು ಮನೆಗೂ ಸ್ವಚ್ಛ ಒಂದು ಪೈಕಾನೆ ಮಾಡಲಿ ಅಂತೇಳಿ ಸರಕಾರವೇ ಒಂದು ಅಭಿಯಾನವನ್ನು ಪ್ರಾರಂಭಿಸಿ ಅದಕ್ಕೆ ಆರ್ಥಿಕ ಸಹಾಯಧನದ ರೂಪ ಹನ್ನೆರಡು ಸಾವಿರ ಹದಿನೈದು ಸಾವಿರ ಹಿಂಗೆ ಅವು ಒಂದು ಮಾಡಿ ಜನರಲ್ಲಿ ಮೋಟಿವೇಶನ್ ಮಾಡಿ ಇದರ ಮಾಡ ಮಾಡಿದರು ಹೀಗಾಗಿ ಹೆಣ್ಣು ಮಕ್ಕಳು ಎಷ್ಟೋ ನಮ್ಮಸ್ತ ಅಕ್ಕ ತಂಗಿಯರು ಏನು ಮಾಡ್ತಿದ್ದರು ಮನ್ ತಮ್ಮ ಮನೆ ಮುಂದೆನೇ ಜಾಗ ಇದ್ದಲ್ಲಿ ಅಲ್ಲಿ ಒಂದು ಪಾಯ್ಕಾನೆ ಕಟ್ಟಿಸ್ಕೊಂಡು ಅದು ಹೊರಗಡೆ ಹೋಗೋದನ್ನ ತಪ್ಪಿಸಿದ್ರು ಈಗೇನು ಇದು ಇದರಿಂದ ಏನಾಯ್ತಂದರೆ ರೋಡುಗಳು ಸ್ವಚ್ಛ ಇದ್ದವು ಊರಿನ ಊರು ಬೈ ಹೊರಗಡೆಯಿಂದ ಹೋದಾಗೆಲ್ಲ ಹೆಣ್ಣುಮಕ್ಳೆಲ್ಲ ತಮ್ಮ ಮಾ ಇದನ್ನು ಕುಂದ್ರೋದರಿಂದ ಜನ್ರನ್ ಕಂಡು ಯಾರೇ ಒಬ್ಬ ಸಪ್ಳಾದ ಕೂಡಲೇ ಎದ್ದು ನಿಲ್ಲೋದು ಆ ಹೆಣ್ಮಕ್ಳು ಭಾಳ ಒಂದು ಚಿತ್ರಹಿಂಸೆಯನ್ನು ಅನುಭವ್ಸ್ತಾ ಇದ್ದರು ಈ ಒಂದು ಉದ್ದೇಶದಿಂದ ನೆ ಮೋದಿಯವರು ಸ್ವಚ್ಛ ಭಾರತ ಅಭಿಯಾನವನ್ನು ಪ್ರಾರಂಭ ಮಾಡಿದರು ಇದರಿಂದ ಜನಜಾಗೃತಿಯಾದಂಥ ನಮ್ಮ ಭಾರತೀಯರು ಪ್ರತಿಯೊಂದು ಮನೆಗೂ ನ ಈ ಮ ಸರಕಾರದ ಸಹಾಯಧನವನ್ನು ಪಡೆದು ಗ್ರಾಮೀಣ ಎಸ್ಪೆಷಲಿ ಗ್ರಾಮೀಣ ಪ್ರದೇಶದಲ್ಲಿ ಪಾಯ್ಕಾನಿಗಳನ್ನು ಮಾಡಿಕೊಡಲಾಯಿತು ಇದ ಇದ್ರಿಂದ ಏನಾಯಿತಪ್ಪಾ ಅಂದರೆ ಹೆಣ್ಣುಮಕ್ಳ ಆರೋಗ್ಯದ ಮ್ಯಾಲೆ ನಮ್ಮ ಸಾರ್ವಜನಿಕರ ಆರೋಗ್ಯದ ಮ್ಯಾಗೆ ದುಷ್ಪರಿಣಾಮ ಆಗ್ತಿತ್ತು ಮನೆ ನಮ್ಮ ಮನೆ ಸ್ವಚ್ಛವಾಗಿದ್ನಂದ್ರೆ ಏ ಏನಾಗುತ್ತಪ್ಪ ಅಂದರೆ ನಮ್ಗೆ ಮನ್ಯಾಗ ಕುಂದ್ರಕ್ಕೆ ಒಂದು ಸಮಾಧಾನ ಆಗತ್ತೆ ಮನೆ ಮುಂದೆ ಗಲೀಜು ಗಟ್ಯಾಗ ನೀರು ನಿಂದ್ರೋದು ಅವೆಲ್ಲ ಏನಾಗುತ್ತೆ ರೋಗ ಕ್ರಿಮ್ಣಯ ಕ್ರಿಮಿಗಳಾಗಿ ನಮ್ಮ ಆರೋಗ್ಯದ ಮೇಲೆ ಪರಿಣಾಮ ಆಗುತ್ತೆ ಅದಕ್ಕೆ ಏನಪ್ಪ ಮನೆ ಮುಂದೆ ಮನೆಯನ್ನು ಸ್ವಚ್ಛವಾಗಿ ಇಟ್ಕಳದಲ್ಲದೇ ನಮ್ಮ ಮನೆ ಮುಂದೆ ಇರ್ತಕ್ಕಂಥ ರಸ್ತೆಯಾಗಲಿ ಅವೆಲ್ಲವುಗಳನ್ನು ಸ್ವ ಕ್ಲೀನಾಗಿ ಮೆಯ್ನ್ಟೇನ್ ಮಾಡಿದರೆ ಮನಿಗೆ ಬಂದಾಗ ಮನೆಯಲ್ಲಿ ಒಂದು ಸಮಾಧಾನ ಇರ್ತೈತಾಗ ಕುಂದ್ರಾಗ ಇಲ್ಲಪ್ಪ ಅಂದ್ರಿಂದ ಕಸ ಕಡ್ಡಿ ಎಲ್ಲ ಗಲೀಜಾಗಿದ್ದರೆ ಈಗ ನಗರ ಸಭೆಯಿಂದ ನಮ್ಗೆ ಮನೆಯಲ್ಲೇ ಈಗ ಸಂಗ್ರಹವಾದಂಥ ಒಂದೆರಡು ಬ ಒಂದೆರಡು ಇದು ಮಾಡ್ಬೇಕು ಬಾಸ್ಕೆಟ ಒಂದು ಹಸಿಕಸ ಒಂದು ಒಣಕಸ ಈ ಈ ರೀತಿ ಕಸಗಳನ್ನ ಬೇರ್ಪಡಿಸಿ ಮಾಡಿ ನಾವು ಇಟ್ಕಂಡ್ರೆ ಪ್ರತಿ ದಿವಸ ನಮ್ಗೆ ಮುನ್ಸಿಪಾಲ್ ನಗರಸಭೆಯಿಂದ ಒಂದೇ ಒಂದು ವಾಹನ ಬರುತೈತೆ ಪ್ರ ಆಲ್ಟರ್ನೇಟಿವ್ ಇವತ್ತು ಬಂದರಿಲ್ಲ ನಾಳೆ ಬರ್ತಾ ಇಲ್ಲ ದಿನಪ್ರತಿ ಒಂದಿನಕ್ಕೆ ಆಲ್ಟರ್ನೇಟಿವ್ ಡೆ ಅವರು ಬಂದು ನಮಗೆ ಕಲೆಕ್ಟು ಕಸನ ಪ್ರತಿಯೊಂದು ಮನೆ ಮುಂದೆ ಹಾಯಿಸೋ ರೋಡ್ನ್ಯಾಗ ಕಲೆಕ್ಟ್ ಮಾಡಿ ಊರು ಬೇರೆ ಕಡೆ ಅದನ್ನ ಅದನ್ನ ಮಾಡ್ತೆ ಇದರಿಂದ ನಮ್ಗೆ ಏನಾಗುತ್ತೆ ಅಂದರೆ ಪರಿಸರ ಸ್ವಚ್ಛವಾಗಿರೋದರಿಂದ ನಮ್ಮ ಆರೋಗ್ಯದ ಮ್ಯಾಲೆ ಯಾವುದೇ ದುಷ್ಪರಿಣಾಮ ಆಗೋದಿಲ್ಲ ಆ ಒಂದು ಈ ಸ್ವಚ್ಛ ಭಾರತದ ಮೂಲ ಉದ್ದೇಶ ಏನಪ್ಪ ಅಂದ್ರೆ ಯಾರು ಸ್ವಚ್ಛ ಆರೋಗ್ಯವನ್ನು ಸ್ವಚ್ಛವಾಗಿರ್ಬೇಕಾದ್ರೆ ಸ್ವಚ್ಛತೆಯೇ ಭಾಳ ಮಹತ್ವದ್ದದ ಈಗ ಮನುಷ್ಯನಿಗೆ ನೋಡಿರಿ ಈಗ ಹಾಕಿದ ಬಟ್ಟೆನೇ ತಿರ್ಗ ಮುರ್ಗ ಹಾಕಿದರೆ ಏನಾಗುತ್ತೆ ಮೈ ಕೆರೆತ ಅವು ಇಂಥವೆಲ್ಲ ಆಗ್ತದೆ ದಿನಾ ಸ್ನಾನ ಮಾಡೋದು ಇವೆಲ್ಲ ಸ್ವಚ್ಛತೆಯ ಮೂಲ ಉದ್ದೇಶ ಮೂಲ ಉದ್ದೇಶ ಏನಪ್ಪ ಅಂದ್ರೆ ನಮ್ಮ ಆರೋಗ್ಯವನ್ನು ನಾವು ಸದ್ ಸ ಸದೃಢವಾಗಿಟ್ಕಬೇಕಾದ್ರೆ ನಾವು ಸ್ವಚ್ಛತೆಯನ್ನು ಕಾಪಾಡಬೇಕು ಮನೆನೇ ಇರಲಿ ನಮ್ಮ ಮನೆ ಮುಂದೆ ರೋಡೇ ಇರಲಿ ಅವೆಲ್ಲ ಸುತ್ತಮುತ್ತಲು ಗಲೀಜಾಗ್ಲಾರ್ದಂತಾಗ ನಾವು ಮಾಡ್ಕ್ಯಂಡು ಮಾಡೋದರಿಂದ ನಮ್ಮ ಆರೋಗ್ಯದ ಪರಿಣಾಮ ನಮ್ಮ ಸುತ್ತದ ಪರಿಸರನೂ ಸ್ವಚ್ಛವಾಗಿರ್ ಇರಲಿಕ್ಕೆ ಸಾಧ್ಯ ಐತೆ ಈ ಒಂದು ದೃಷ್ಟಿಯಿಂದ ಸ್ವಚ್ಛತೆ ಅನ್ನೋದು ಈಗ ನಮ್ಮ ಭಾರತ ಭಾಳ ಜಾಗ್ರತೆಯಾಗಿ ಈ ಸ್ವಚ್ಛತೆಯ ಅಭಿಯಾನವನ್ನು ಯಶಸ್ವಿಯಾಗಿ ನಿರ್ವಹಿಸಲಿಕ್ಕೆ ಸಾಧ್ಯ ಆಗಿದೆ ಈ ಸ್ವಚ್ಛತೆಯ ಮೂಲ ಮೂಲ ಉದ್ದೇಶ ಏನಪ್ಪ ಅಂದ್ರೆ ಏ ಹೆಲ್ ಒಬ್ಬ ಮನುಷ್ಯ ಯಾರು ಸ್ವಚ್ಛತೆಯಿಂದ ಇರ್ತಾನೋ ಅವ್ನು ಹೆಲ್ದಿಯಾಗಿರ್ತಾನೆ ಅವ್ನ ಮೈಂಡೂನು ಫ್ರೆಶ್ಶಾಗಿರ್ತೈತಿ ಅದು ಭಾಳ ಮಹತ್ವದ್ದದ ಆ ದೃಷ್ಟಿಯಿಂದ ನಾವು ಏನಪ್ಪ ಅಂದರೆ ನಮ್ಮ ಮನೆ ಸುತ್ತಮುತ್ಲು ಇರ್ತಕ್ಕಂಥ ಗಟ್ರಾಗಲಿ ಅಥವಾ ಆ ಕಸ ಕಡ್ಡಿಯನ್ನು ಹಾಕದೆ ಅವನ್ನ ಒಂದು ಸಂಗ್ರಹ ಮಾಡಿ ಮುನ್ಸಿಪಾಲ್ಟಿ ವಾಹನ ಏನು ಬರ್ತಲ್ಲ ಅವ್ರಿಗೆ ನಾವದನ್ನ ಹಾಕಿದಾಗ ಆ ವಾಹನಕ್ಕೆ ಹಾಕಿದಾಗ ಅವರು ಅದನ್ನು ಬೇರೆ ಕಡೆ ತೊಗೊಂಡು ಹೋಗಿ ದೂರ ಅದನ್ನು ಕಸದ ಕಸವನ್ನು ಮತ್ತೆ ಅವರು ಅದನ್ನು ಗೊಬ್ಬರವನ್ನಾಗಿ ಪರಿವರ್ತನೆ ಮಾಡಲಿಕ್ಕೆ ಸಾಧ್ಯ ಐತೆ ಸರಕಾರ ಈ ದಿಸೆಯಲ್ಲಿ ಬಾಳ ಮಹತ್ವವನ್ನು ಕೊಟ್ಟು ಸ್ವಚ್ಛತೆಯನ್ನು ಕಾಪಾಡಿರಿ ಅಂತೇಳಿ ನಮ್ಗೆ ಮೇಲಿಂದ ಮೇಲೆ ಪ್ರಚಾರನೂ ಕೊಡ್ತಾರೆ ಅದ ಅದರಿಂದ ನಮ್ಮ ಈಗೇನಪ್ಪ ಅಂದ್ರೆ ನಮ್ಮ ಸಾರ್ವಜನಿಕರ ಆರೋಗ್ಯದ ಮೇಲೆ ಪರಿಣಾಮ ಆಗಿ ಆಗುತ್ತೆ ಹೀಗಾಗಿ ನಾವು ಸ್ ಹೆಲ್ದಿಯಾಗಿ ಇರಲಿಕ್ಕೆ ಸಾಧ್ಯ ಆಗುತ್ತೆ ಹೆಲ್ದಿಯಾಗಿ ಇರುವುದರಿಂದ ಮನಸ್ಸಿನ ಮೈಂಡ್ ಎನ್ನುವ ಫ್ರೆಶ್ ಆಗಿ ವಿಚಾರ ಮಾಡುತ್ತೆ ಹೊಸ ಹೊಸ ಆಲೋಚನೆಗಳು ಬರ್ತಾವೆ ಈ ರೀತಿ ನಾವು ಸ್ವಚ್ಛತೆಯನ್ನು ನಾವು ಊರಾಗಲಿ ಶಾಲೆಯಾಗಲಿ ನಮ್ಮ ಪ್ರತಿಯೊಂದು ಎಲ್ಲೇ ಸಾರ್ವಜನಿಕ ಸ್ಥಳವಾಗಲಿ ನಾವು ಸ ಸೇವೆಯಲ್ಲಿ ನಾವು ಭಾಗವಹಿಸಿ ನಮ್ಮ ನಮ್ಮ ಭಾರತವು ಸ್ವಚ್ಛ ಭಾರತವಾಗಲಿಕ್ಕೆ ನಾವೆಲ್ಲರೂ ಸಹಕಾರ ಮಾಡಬೇಕು ಮೋದಿಯವರು ಈ ಕೈಗೊಂಡಂತೆ ಈ ಕಾರ್ಯಕ್ರಮ ಅತಿ ಯಶಸ್ವಿಯಾಗಿ ನಡೆದಿರುವುದಲ್ಲದೇ ಈ ಭಾರತವು ಈಗ ಸ್ವಚ್ಛ ಭಾರತ ಎನ್ನುವ ಒಂದು ಹೆಸರು ಗಳಿಸಲಿಕ್ಕೆ ಸಾಧ್ಯ ಆಗಿದೆ ನಾವೆಲ್ಲರೂ ಕೂಡ ಮೋದಿಯವರ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅದನ್ನು ಸ ಕೆಲಸ ಮಾಡಿರುವುದರಿಂದ ನಮಗೂ ಕೂಡ ಒಂದು ಸ್ವಚ್ಛ ಭಾರತದ ಕಲ್ಪನೆ ಸರಿಯಾಗಿ ಬಂದಿದೆ ಇದರಿಂದ ರೋಡುಗಳು ಭಾಳ ಸ್ವಚ್ಛವಾಗಿ ಕಾಣ್ತವೆ ಗಟರಗಳು ಕ್ಲೀನಾಗಿರ್ತವೆ ಇಲ್ಲ ಅಂದರೆ ಏನಾಗತ್ತೆ ಸೊಳ್ಳೆಗಳು ಗಟಾರ ಸರಿಯಾಗಿ ಕ್ಲೀನ್ ಆಗಲಿಲ್ಲ ಅಂದರೆ ಏನಾಗುತ್ತೆ ನಮ್ಗೆ ಸೊಳ್ಳೆಗಳು ಕೂತು ಅವು ನಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತವೆ ಈ ದೃಷ್ಟಿಯಿಂದಾಗಿ ನಾವೇನು ಮಾಡಬೇಕು ಅಂತಂದ್ರೆ ನಾವು ಸ್ವಚ್ಛ ಮಾ ಇಟ್ಟುಕೊಂಡು ಇನ್ನೊಬ್ಬರಿಗೆ ಮಗ್ಗಲು ಇದ್ದವ್ರ್ಗೆ ನಾವು ಸ್ವಚ್ಛ ಇಟ್ಕೋ ಕಾಪಾಡ್ಕೊಳ್ಳಿರಿ ಅಂತ ಹೇಳಿದ್ರೆ ಅವರೂ ಕೂಡ ನಮ್ಮನ್ನು ಅನುಸರಿಸಿ ಒಂದು ವಾತಾವರಣ ಏನಪ್ಪ ಅಂದ್ರೆ ನಮ್ಮ ಏರಿಯಾದಲ್ಲಿ ಒಂದು ಒಳ್ಳೆಯ ವಾತಾವರಣ ಬೆ ನಿರ್ಮಾಣ ಆಗುತ್ತೆ ಇದರಿಂದ ನಮ್ಮ ಆರೋಗ್ಯದ ಮ್ಯಾಲೆ ಯಾವುದೇ ದುಷ್ಪರಿಣಾಮ ಆಗೋದಿಲ್ಲ ಆ ಆ ದೃಷ್ಟಿಯಿಂದ ನಾವು ಏನಪ್ಪ ಅಂದ್ರೆ ಸ್ವಚ್ಛತೆಯನ್ನು ನಾವೆಲ್ಲರೂ ಕಾಪಾಡ್ಕೊಬೇಕು ಈ ದಿಸೆಯಲ್ಲಿ ಸಂಪೂರ್ಣ ಸರ್ಕಾರಕ್ಕೆ ಸಹಕಾರ ಕೊಡೋದರ ಸರ್ಕಾರಕ್ಕೆ ಮಾಡಿ ನಾವು ಮಾಡ್ಕ್ಯಳೋ ಕೆಲಸ ಸರ್ಕಾರದ ಮೇಲೆ ಹಾಕೋದಕ್ಕಿಂತ ಸರ್ಕಾರಕ್ಕೆ ನಾವು ಸ್ವಚ್ಛತೆ ನಮ್ಮಷ್ಟಕ್ಕೆ ನಾವು ಸ್ವಚ್ಛ ಇದ್ನಂದರೆ ನಮ್ಮ ಸುತ್ತಲ ಪರಿಸರ ಸ್ವಚ್ಛ ಇದ್ದಾಗ ಅವ್ರಿಗೆಲ್ಲರ್ಗೂ ಅನುಕೂಲ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಸ್ವಚ್ಛ ಭಾರತ ಅಭಿಯಾನ ಭಾರತದಲ್ಲಿ ಅದು ಯಶಸ್ವಿಯಾಗಿ ನೆರವೇರಿದೆ ಅಂತ ಹೇಳಿ ನಾ ಈ ವಿಷಯದಲ್ಲಿ